ಈವಾಗ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ ಕೂಡ ಇರುತ್ತೆ ಪ್ರೈವೇಟ್ ಬಸ್ ಕೂಡ ಇರುತ್ತೆ ಈವಾಗ ಕೆಲವರ್ನೆಲ್ಲಾ ಬಸ್ಸಿಗೆ ಹತ್ಸ್ಕೊಳ್ಳಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಎಕ್ಸ್ಪ್ರೆಸ್ ಬಸ್ಸಲ್ಲೆಲ್ಲ ಹತ್ಸ್ಕೊಳ್ಳಲ್ಲ ಎಕ್ಸ್ಪ್ರೆಸ್ ಅಂದರೆ ಎಕ್ಸ್ಪ್ರೆಸ್ಸೆ ಹೋಗತ್ತದು ಎಲ್ಲೂ ಸ್ಟಾಪ್ ಕೂಡ ಕೊಡಲ್ಲ ಪ್ರೈವೇಟ್ ಬಸ್ಸಲ್ಲಿ ಜನ ತುಂಬ ಆದರೆ ಅದಕ್ಕೂ ಕೂಡ ಹತ್ಸ್ಕೊಳ್ಳಲ್ಲ ಹಾಗಾಗಿ ಹುಷಾರಿಲ್ಲ ರೋಗಿಗಳಿಗೂ ಕೂಡ ಹತ್ತಿಸ್ಕೊಳ್ತಿಲ್ಲ ಶಿಕ್ಷಣ ಮಕ್ಕಳು ಸ್ಕೂಲ್ಗೋಗೋದು ಕಾಲೇಜ್ಸ್ಗೋಗೋದು ಯಾರಿಗೂ ಕೂಡ ಅಲೋವ್ ಮಾಡ್ತಾಯಿಲ್ಲ ತುಂಬ ಬಸ್ಸಲ್ಲಾಗಲಿ ಆಮೇಲೆ ಕೆಲವು ಊರಲ್ಲಿ ಎಲ್ಲ ಬಸ್ ಕೂಡ ಇರೋದಿಲ್ಲ ತುಂಬಾ ಕಷ್ಟಾಗತ್ತೆ ಒಂದು ಹುಷಾರು ಇಲ್ಲಾಂದರೂ ಇಮ್ಮೀಡಿಯೆಟ್ಲಿ ಅವ್ರ ಹತ್ರ ಏನೂ ವೆಹಿಕಲ್ಸ್ ಇಲ್ಲಾಂದರೆ ಬಸ್ಸಲ್ಲೇ ಹೋಗಬೇಕಾಗತ್ತೆ ಹಾಗಾಗಿ ತುಂಬ ಜನ ಹಾಗೂ ಕೂಡ ಸಾಯ್ತಾ ಇದ್ದಾರೆ ಮಕ್ಳಿಗೆ ಓದಕ್ಕೆ ಇಂಟರೆಸ್ಟ್ ಇರತ್ತೆ ಆದರೂ ಅವರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ ಒಂದೊಂದು ಊರಲ್ಲಿ ಬಸ್ ಕೂಡ ಇರಲ್ಲ ಅದು ಕೂಡ ಬ್ಯಾಡ್ ಅಂತ ಹೇಳಕಾಗತ್ತೆ ಅವರಿಗೆ ಓದಕ್ಕೆ ಇಂಟರೆಸ್ಟ್ ಇದ್ದು ಬಸ್ ಇರಲ್ಲ ಆ ಬಸ್ಸಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಬರಬೇಕಾಗತ್ತೆ ಸ್ಕೂಲ್ಗಾಗಲಿ ಕಾಲೇಜಸ್ಗಾಗಲಿ ತುಂಬ ದೂರ ಇರತ್ತೆ ಹಾಗಾಗಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ ಅವರ ಕೈಯಲ್ಲಿ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಈ ಥರ ರೀಸನ್ಸ್ ಎಲ್ಲ ಬರತ್ತೆ ಮತ್ತು ರೋಗಿಗಳಿಗಾದರೂ ಅಷ್ಟೇ ತುಂಬಾ ತುಂಬ ಜನಾನೇ ಸಾಯ್ತಾಯಿದ್ದಾರೆ ಬಸ್ಸಾಗಲಿ ಏನೂ ಇಲ್ಲ ನಮ್ಮ ಊರಲ್ಲಿ ನಾವು ಹೇಗೆ ಹೋಗ್ಬೇಕು ಹಾಸ್ಪಿಟಲ್ಸ್ಗೆ ಹೇಗೆ ಮಾಡ್ಬೇಕು ನಾವು ಹೇಗೆ ಹುಷಾರು ಆಗಬೇಕು ರ ದ್ ತೊಗೋಬೇಕು ಚಿಕಿತ್ಸೆ ತೊಗೋಬೇಕು ತುಂಬಾ ಸಫರಿಂಗ್ ಪಡ್ತಿದ್ದಾರೆ ಮಕ್ಕಳು ಕೂಡ ಎಜುಕೇಷನಲ್ಲಿ ತುಂಬಾ ಹಾರ್ಮ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಡೆತ್ ಆಗೋದಾಗ್ಲಿ ಈಗ ಲೈಕ್ ವರ್ಕ್ ಇಲ್ಲದೆ ಮನೆಲಿರೋದಾಗ್ಲಿ ಆ ಥರ ಎಲ್ಲ ಆಗತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಬಸ್ಸನ್ನ ಎಲ್ಲ ಊರಿಗೂ ನೀಡಬೇಕಾಗತ್ತೆ ಅಂತ ಕೇಳ್ಕೊತೀವಿ